ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರ ಅಂತ ಬಂದಾಗ ಪ್ರಗತಿಸದಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೃಷಿನೇ ಅವಲಂಬಿಸಿದ್ದಾರೆ ಅಂತ ಹೇಳ್ಬೋದು ಈ ಕೃಷಿಯೇ ಪ್ರಥಮ ಪ್ರಚೋದಿಸಿದ್ದಕ್ಕೆ ಸರ್ಕಾರ ಅನೇಕ ಅನೇಕ ರೀತಿಯಾದಂತಹ ಅನೇಕ ರೀತಿಯಲ್ಲಿ ಉತ್ತೇಜನೆ ಮಾಡ್ತಾನೆ ಅಂತಲೇ ಹೇಳ್ಬೋದು ಸರ್ಕಾರ ಯಾವ್ಯಾವ ರೀತಿ ಉತ್ತೇಜನ ಮಾಡ್ತದೆ ಅಂತ ಬಂದಾಗ ಅನೇಕ ರೀತಿಯಲ್ಲಿ ಉತ್ತೇಜನ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ಸಹಕಾರಿ ಸಂಘಗಳಾಗಿರ್ಬೋದು ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಕರ್ನಾಟಕ ಹಾಲು ಒಕ್ಕೂಟ ಸಹಕಾರಿ ಸಂಘ ಆಗಿರ್ಬೋದು ಕೃಷಿ ರೈತ ಸಹಕಾರಿ ಸಂಘ ಆಗಿರ್ಬೋದು ಕೃಷಿ ಪ್ರರೋಚರಿಸುವಂತಹ ಸಹಕಾರಿ ಸಂಘಗಳಾಗಿರ್ಬೋದು ಹಾಲಿನ ಒಕ್ಕೂಟಗಳಾಗಿರ್ಬೋದು ನಂದಿನಿ ಹಾಲಿನ ಒಕ್ಕೂಟಗಳಾಗಿರ್ಬೋದು ರೇಷ್ಮೆ ಕೈಗಾರಿಕೆಗಳಾಗಿರ್ಬೋದು ರೇಷ್ಮೆ ಸಂಘಗಳ ರೇಷ್ಮೆ ರೇಷ್ಮೆಯನ್ನು ಪ್ರಚೋದಿಸೋಕೆ ರೇಷ್ಮೆ ಕೈಗಾರಿಕೆಗಳು ಸಂಘಗಳಾಗಿರ್ಬೋದು ವಿವಿಧ ಕಂಪನಿಗಳು ಮೋದಿ ಮಾಡಿರುವಂತಹ ಸ್ಕಿಮ್ಗಳಾಗಿರ್ಬೋದು ಬೇಟಿ ಬಚಾವೋ ಬೇಟಿ ಚರಾವೋ ಪಡಾವೋ ಸೇವೆಗಳಾಗಿರ್ಬೋದು ಈ ರೀತಿಯಾದಂತಹ ಸಂಘಗಳನ್ನು ಮಾಡಿಕೊಳ್ಳುವುದರ ಮೂಲಕ ಕೃಷಿ ಕ್ಷೇತ್ರವನ್ನು ಹಿತಾಸಕ್ತಿಯನ್ನು ಪ್ರತಿನಿಧಿಸುತ್ತಾ ಕೃಷಿಗೆ ಪ್ರಚೋದನೆ ಮಾಡ್ತಾ ಕೃಷಿಗೆ ಪ್ರೋತ್ಸಾಹಿಸೋಕೆ ಪ್ರೋತ್ಸಾಹ ಧನವನ್ನು ಹಾಕುವುದರ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಕೃಷಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾಯಿದೆ ಅಂತಲೇ ಹೇಳ್ಬೋದು ಈ ರೀತಿಯ ಸಂಘ ಸಂಸ್ಥೆಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಧನಗಳನ್ನು ನೀಡುವುದರ ಮೂಲಕ ಪ್ರೋತ್ಸಾಹಗಳನ್ನು ಮಾಡೋದರ ಮೂಲಕ ಅತಿ ಹೆಚ್ಚು ಮೀಟಿಂಗ್ಗಳನ್ನು ಮಾಡೋದರ ಮೂಲಕ ಅತಿ ಹೆಚ್ಚು ಮೀಟಿಂಗ್ಗಳನ್ನು ಮಾಡುವುದರ ಮೂಲಕ ಕೃಷಿಯನ್ನು ಅಭಿವೃದ್ಧಿ ಪಡಿಸುವುದಾಗಿರ್ಬೋದು ಈ ರೀತಿ ಮಾಡೋದರ ಮೂಲಕ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುತ್ತಾ ಕೃಷಿಯನ್ನು ಮುಂದುವರಿಸಬೇಕು ಅಂತ ಎಲ್ಲರೂ ಇದು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು